ಕೃಷಿ ಬಗ್ಗೆ ನಮ್ಮ ನೆಚ್ಚಿನ ಅಂಶಗಳು ಅಂತಂದರೆ ಕೃಷಿ ರೈತರ ಬೆನ್ನೆಲುಬು ವ್ಯವಸಾಯ ರೈತರ ಬೆನ್ನೆಲುಬು ಈರ ಕೃಷಿ ಅಂತಂದರೆ ಈ ರೈತರು ಓದದೇ ಇರೋವ್ರೆಲ್ಲ ವ್ಯವಸಾಯದಿಂದ ತಮ್ಮ ಜೀವನನ ಜೀವನನ ಸುಲಭೋಪಾಯದಲ್ಲಿ ಸಾಗಿಸ್ಬೋದು ರೈತರೂ ಆಮೇಲೆ ಈಗ ಎಜ್ಯುಕೇಟೆಡ್ಗಳೆಲ್ಲ ಸಾಮಾನ್ಯ ಕೃಷಿನೇ ಜಾಸ್ತಿ ಇಷ್ಟ ಪಡ್ತಾರೆ ಕೃಷೀಲಿ ನಮಗೆ ತುಂಬ ಸಂತೋಷಂದರೆ ಅಲ್ಲೆ ಫ್ರೆಶ್ಶಾಗಿ ಬೆಳೆದು ಫ್ರೆಶ್ಶಾಗಿ ಯಾವುದೇ ಸೊಪ್ಪು ತರಕಾರಿ ಟೊಮೊಟೊ ಹಾಗಲಕಾಯಿ ನುಗ್ಗೆಕಾಯಿ ಯಾವುದೇ ಆದರೂ ಫ್ರೆಶ್ಶಾಗಿ ಅಲ್ಲೇ ಬೆಳೆದು ನಾವು ಹಳ್ಳಿ ಜನ ತಿಂತೀವಿ ಅದರಿಂದ ಆರೋಗ್ಯಕರವಾಗಿದ್ದೀವಿ ಅದೇ ಸಿಟೀಗೆ ಅದನ್ನೆಲ್ಲ ತಕಂಡೋಗೋವಷ್ಟ್ರಲ್ಲಿ ಅವ್ರು ಅಷ್ಟು ಕೆಮಿಕಲ್ಸ್ ಮಿಕ್ಸ್ ಮಾಡಿ ಅದು ಇದು ಎಲ್ಲ ಹಾಕಿ ಅದರ ಕ್ವಾಂಟಿಟಿ ಎಲ್ಲ ಕಡಿಮೆ ಆಗ್ಬಿಡುತ್ತೆ ಅದರಿಂದ ಕೃಷೀಲಿ ಅಂತಂದರೆ ಸೊಪ್ಪು ತರಕಾರಿ ಉತ್ತಮವಾಗಿ ಅಲ್ಲೇ ಫ್ರೆಶ್ಶಾಗಿ ಬೆಳೆದು ಫ್ರೆಶ್ಶಾಗಿ ನಾವು ಆಹಾರೋಪಾಯ ಆಹಾರ ಆಗಿ ಸ್ವೀಕರಿಸೋದ್ರಿಂದ ತುಂಬ ಆರೋಗ್ಯವು ಹೆಲ್ತಿಯಾಗಿದ್ದಾರೆ ಈ ಹಿಂದಿನ ಕಾಲದವ್ರು ಒಂದು ನೂರಾ ಐದು ವರ್ಷ ನೂರಾ ಮೂರು ವರ್ಷ ಆಗಿದ್ದಾರೆ ಈಗ ಒಂದು ಮೂವತ್ತೈದು ನಲ್ವತ್ತು ಐವತ್ತು ವರ್ಷಕ್ಕೆಲ್ಲ ಅವ್ರು ಹನ್ನೆರಡು ಇಪ್ಪತ್ತು ಕಾಯಿಲೆಗೆ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ಕೃಷಿ ಅಂತಂದರೆ ದ್ವಿದಳ ಧಾನ್ಯ ಕಡಲೇಕಾಯಿ ಆಮೇಲೆ ರಾಗಿ ಜೋಳ ಈ ಥರ ಬೆಳಿತೀವಿ ಆಮೇಲೆ ಹೊಲ ಎಲ್ಲಿ ಎಲ್ಲಿ ನೋಡಿದ್ರು ಹಚ್ಚ ಹಸುರ್ವಾಗಿ ಕಾಣಿಸೋದ್ರಿಂದ ತುಂಬ ಖುಷಿಯಾಗತ್ತೆ ಹೊಲ ನೋಡೋಕೆ ಆಮೇಲೆ ಶೂಟಿಂಗ್ಗಳಿಗೆಲ್ಲ ಬರ್ತಾರೆ ನಮ್ಮ ಹಳ್ಳಿ ಕಡೆ ಹೊಲ ಆಮೇಲೆ ಹುಚ್ಚೆಳ್ಳು ಹೂವು ಅಂತ ಬಿಡತ್ತೆ ಅದನೆಲ್ಲಾ ನೋಡೋಕೆ ಶೂಟಿಂಗ್ ಸ್ಪಾಟ್ ಥರ ಇರುತ್ತೆ ತುಂಬ ಎಲ್ಲೆಲ್ಲೂ ಹಚ್ಚ ಹಸ್ರು ಕಂಡರೆ ಒಳ್ಳೆ ಆರೋಗ್ಯ ಆಕ್ಸಿಜನ್ ಸಿಗುತ್ತೆ ಆಮೇಲೆ ಮನುಷ್ಯ ನಾವು ಹೀಗೆ ಹೋಗೋ ಬೆಟ್ಟ ಇದೆ ನಮ್ಮ ಊರ ಕಡೆ ನಾವು ವಾಕಿಂಗ್ ಹೋದರು ಉತ್ತಮವಾದ ಆಕ್ಸಿಜನ್ ಸಿಗುತ್ತೆ ನಮಗೆ ಬೆಳಗ್ಗೆ ಟೈಮ್ ವಾಕ್ ಹೋಗ್ತೀವಿ ನಲವತ್ತೈದು ನಿಮಿಷ ಆ ಕಡೆಯಿಂದ ವಾಕಿಂದ ಬರ್ತೀವಿ ತುಂಬ ಖುಷಿ ಇರುತ್ತೆ ಆಮೇಲೆ ನಮ್ಮ ಊರ ಕಡೆ ನವಿಲೆಲ್ಲ ತುಂಬ ಇದೆ ಕೃಷಿ ಭೂಮಿಲೆಲ್ಲ ನವಿಲು ಆವಾಗ ನಾವು ನವಿಲು ನೋಡೋಕೆ ಜುವ್ಗಡಗೆ ಹೋಗ್ತಾ ಇದ್ವಿ ಈಗ ನಮ್ಮ ಹಳ್ಳಿಲೇ ಸಿಗುತ್ತೆ ನವಿಲುಗಳೆಲ್ಲ ಬಣ್ಣ ಬಣ್ಣದ ನವಿಲು ಎಲ್ಲ ನೋಡ್ತಾ ಇರ್ತೀವಿ ತುಂಬ ಖುಷಿಯಾಯ್ತದೆ ಅಂದರೆ ಉತ್ತಮವಾದ ಗಾಳಿ ಸಿಗುತ್ತೆ ನಮಗೆ ಹಳ್ಳೀಲಿ ತುಂಬ ಆರೋಗ್ಯಕರವಾಗಿ ತುಂಬ ಚೆನ್ನಾಗಿ ಜೀವನ ಸಾಗಿಸ್ತಾ ಇದ್ದಾರೆ ಆಮೇಲೆ ಕೃಷೀಲಿ ಅಂತಂದರೆ ಒಬ್ಬ ರಾಗಿ ಬೇರೆ ಕಡೆ ಎಲ್ಲೂ ತಕ್ಕೊಳ್ಳೋದಿಲ್ಲ ವರ್ಷಕ್ಕೆ ಒಂದು ವರ್ಷಕ್ಕೆ ಬೆಳೆದ್ರೆ ಐದು ವರ್ಷದ ತನಕ ಅದನ್ನೆ ಅದನ್ನೇ ಉಪಯೋಗಿಸ್ತಾರೆ